ಚಿತ್ರದುರ್ಗ ಜಿಲ್ಲೆಯಲ್ಲಿ ಆ ಸಾರಿಗೆ ವ್ಯವಸ್ಥೆಯು ತುಂಬ ಚೆನ್ನಾಗಿದ್ದಾವೆ ಇವಾಗ ಬಸ್ಗಳು ಫ್ರೀ ಮಾಡಿರೋದ್ರಿಂದ ಹೆಣ್ಮಕ್ಳಿಗೆ ಗೌರ್ಮೆಂಟ್ಗು ಬ ಗೌರ್ಮೆಂಟ್ ಬಸ್ಗಳು ತುಂಬನೇ ರಶ್ ಆಗ್ತವೆ ಆದ್ದರಿಂದ ಶಾಲಾ ಮಕ್ಕಳಿಗೆ ತುಂಬನೇ ಪರಿಣಾಮ ಬೀರುತ್ತಿದೆ ಶಾಲೆಗೆ ಹೋಗುವುದಕ್ಕೆ ತುಂಬನೇ ಕಷ್ಟವಾಗುತ್ತಿದೆ ಆದ್ದರಿಂದ ಅವರ ಮೇಲೆ ತುಂಬನೇ ಅಭಿಪ್ರಾಯ ಬೀರುತ್ತಾ ಇದೆ ಹಲವಾರು ರೀತಿಯಲ್ಲಿಯು ಸಾರಿಗೆ ವ್ಯವಸ್ಥೆಯು ಪ್ರವೇಟ್ ಬಸ್ಗಳು ಆಗಿರಬಹುದು ಎಲ್ಲವೂ ಆಗಿರ್ಬೋದು ಇವಾಗ ಪ್ರವೇಟ್ ಬಸ್ಗಳು ಚೆನ್ನಾಗೇ ಓಡಾಡ್ತಿದ್ದಾವೆ ಒಂದು ಗಂಟೆಗೆ ಒಂದೇಟು ಒಂದು ಗಂಟೆಗೆ ಒಂದೇಟು ಬಸ್ಗಳು ಇರೋದರಿಂದ ಯಾವುದೇ ತೊಂದರೆಯೂ ಇಲ್ಲ ಏನೂ ಇಲ್ಲ ಹಲವಾರು ರೀತಿಯಲ್ಲಿ ಸಹಾಯವಾಗುತ್ತಿದೆ ಅದೇ ಶಾಲೆ ಮಕ್ಕಳಿಗೆ ಮಾತ್ರ ತೊಂದರೆಯಾಗುತ್ತಿದೆ ಗೌರ್ಮೆಂಟ್ ಬಸ್ಗಳಿಂದ ತುಂಬನೇ ರಶ್ ಇರೋದರಿಂದ ಅವರಿಗೆ ತುಂಬ ಪರಿಣಾಮ ಬೀರುತ್ತಿದೆ ಕರೆಕ್ಟ್ ಟೈಮಿಗೆ ಶಾಲೆಗೆ ಕಾಲೇಜ್ಗಳಿಗೆ ಹೋಗೋದಕ್ಕಾಗ್ತಾಯಿಲ್ಲ ಅದರಿಂದ ಮಕ್ಕಳಿಗೆ ತುಂಬನೇ ಪರಿಣಾಮ ಬೀರುತ್ತಿದೆ ಅದರಿಂದ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತದೆ ಅದರಲ್ಲಿಯೂ ಸಹ ಜನರಿಗೆ ಯಾವುದೇ ತೊಂದರೆಯೂ ಆಗುತ್ತಿಲ್ಲ ಸಾರಿಗೆ ವ್ಯವಸ್ಥೆಯಿಂದ ಹಲವಾರು ರೀತಿಯಲ್ಲಿ ತುಂಬ ಉಪಯೋಗಗಳು ಇದ್ದಾವೆ ಎಂದು ಹೇಳಬಹುದು ಹಲವಾರು ರೀತಿಯಲ್ಲಿಯೂ ನಾವು ನೋಡಬಹುದಾಗಿರುತ್ತದೆ ಸಾರಿಗೆ ವ್ಯವಸ್ಥೆಯಲ್ಲಿಯೂ ಹಲವಾರು ರೀತಿಯಲ್ಲಿ ನಾವು ನೋಡಬಹುದು ಹಲವಾರು ರೀತಿಯಲ್ಲಿಯೂ ಸಹ ಸಾರಿಗೆ ವ್ಯವಸ್ಥೆಗಳು ಪ್ರೈವೇಟ್ ಬಸ್ಗಳಾಗಿರ್ಬೋದು ಎಲ್ಲವೂ ಉಪಯೋಗಗಳಿದವೆ ಎಂದು ಹೇಳಬಹುದು ನಾವುಗಳು ನೋಡುವ ರೀತಿಯಲ್ಲಿಯೂ ಸಹ ಯಾವುದೇ ತೊಂದರೆಯು ಆಗುವುದಿಲ್ಲ ಸರ್ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ರೀತಿಯಲ್ಲಿಯೂ ವಾಣಿಜ್ಯ ವ್ಯವಸ್ಥೆಗಳು ಹಲವಾರು ರೀತಿಯಲ್ಲಿ ಇದ್ದಾವೆ ನಾವು ನೋಡ್ಬೋದು ಆದ್ದರಿಂದಲೂ ಸಹ ಉಪಯೋಗಗಳನ್ನು ನಾವು ನೋಡ್ಬೋದು ವಾಣಿಜ್ಯ ವ್ಯವಸ್ಥೆಯಲ್ಲಿಯೂ ಜನರಿಗೆ ತುಂಬನೇ ಉಪಯೋಗಗಳಿದ್ದಾವೆ ಆದ್ದರಿಂದ ನಾವು ತಿಳಿದುಕೊಳ್ಳುವುದು ಏನೆಂದರೆ ವಾಣಿಜ್ಯ ವ್ಯವಸ್ಥೆಯು ಹೇಗಿದೆ ಏನಾಗ್ಬೋದು ಅದರಿಂದ ಅಂದು ತಿಳಿದುಕೊಳ್ಳಬಹುದು ಹಲವಾರು ರೀತಿಯಲ್ಲಿಯೂ ಉಪಯೋಗಗಳನ್ನು ನಾವು ನೋಡ್ಬಹುದಾಗಿರುತ್ತದೆ ಆದ್ದರಿಂದ ಉಪಯೋಗಗಳು ಇದ್ದಾವೆ ಅನುಪಯೋಗಗಳು ಇದ್ದಾವೆ ನಾವು ನೋಡುವ ರೀತಿಯಲ್ಲಿಯೂ ಇರುತ್ತದೆ ನಾವು ನೋಡ್ತಾನೆ ಇರ್ತೀವಲ್ಲ ದಿನ ನೀವೂ ನೋಡ್ತಿರ್ತೀರ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂದು ನಿಮಗೂ ಗೊತ್ತೇ ಇರುತ್ತದೆ ಆದ್ದರಿಂದ ನಾವುಗಳು ಅಲ್ವಾ ತಿಳಿಯಲು ಸಾಧ್ಯವಿರುತ್ತದೆ ಹಲವಾರು ರೀತಿಯಲ್ಲಿಯೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆಗಳು ಸ್ಥಳೀಯ ರೀತಿಯಲ್ಲಿಯೇ ಹೋಗುತ್ತಿರುತ್ತೆ ಸ್ಥಳೀಯರಿಗೆ ಯಾವುದೇ ತೊಂದರೆಯು ಆಗುವುದಿಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆಯು ಯಾವುದೇ ಕೊರತೆ ಕುಂದು ಕೊರತೆಗಳು ಇಲ್ಲ ಏನು ಇಲ್ಲ ಎಂದು ಹೇಳಬಹುದು ಎಲ್ಲ ಹಬ್ ಎಲ್ಲ ಹೋಗುವವರಿಗೂ ಯಾವುದೇ ತೊಂದರೆಗಳಿರುವುದಿಲ್ಲ ಬಸ್ ರಶ್ನು ಇರುವುದಿಲ್ಲ ಏನಿಲ್ಲ ಗೌರ್ಮೆಂಟ್ ಬಸ್ಗಳು ಈ ನಡುವೆ ಮಧ್ಯೆ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆ ಆ ಬಸ್ಗಳು ಮಾತ್ರ ಹಾಂ ಮಧ್ಯಾಹ್ನ ಒಂದು ಒಂದೂವರೆ ಬಸ್ಸು ಮೂರು ಮುಕ್ಕ್ ಮೂರುವರೆ ಬಸ್ಗಳು ಮಾತ್ರ ರಶ್ ಇರ್ತಾವೆ ಇದ್ದವೆಲ್ಲ ಫ್ರೀನೆ ಇರ್ತಾವೆ ಎಂದು ಹೇಳಬಹುದು ಆದ್ದರಿಂದ ಯಾವುದೇ ತೊಂದರೆಯು ಆಗುವುದಿಲ್ಲ ಎಂದು ಹೇಳಬಹುದು